ನಾನು ಹಾಡು ಹೇಳಬೇಕಂತ ಅಂದುಕೊಂಡಿರಲಿಲ್ಲ ನಮ್ಮ ಊರಲ್ಲೇ ಒಂದು ಕಾರ್ಯಕ್ರಮ ಆಗ್ತಾ ಇತ್ತು ನನ್ನ ಸ್ನೇಹಿತರು ಒಂದು ಇಬ್ಬರು ಮೂರು ಜನ ಕರೋಕೆಯಲ್ಲಿ ಹಾಡು ಹೇಳ್ತೇವೆ ಅಂತ ಎಲ್ಲ ಧ್ವನಿ ಧ್ವನಿ ಪೆಟ್ಟಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡರು ನನಗೆ ಅವರು ಹೇಳಿದರು ನಿಮ್ಮ ಮನೆಯಲ್ಲೆಲ್ಲ ಭಜನೆ ಹೇಳ್ತಾರೆ ನಿಮ್ಮ ಮನೆಯಲ್ಲಿ ತಾಯಂದಿರು ಅಕ್ಕಂದಿರು ಎಲ್ಲ ಹಾಡ್ಹೇಳ್ತಾರೆ ಆದರೆ ನಿನಗೊಂದು ಹಾಡುವ ಇದೇ ಇಲ್ಲಲ್ಲ ಅಂತ ಅದೇ ಸಿಟ್ಟಲ್ಲಿ ನಾನು ನನಗೂ ಹಾಡಲಿಕ್ಕೆ ಬರ್ತದೆ ಅಂತೇಳಿ ಅವರ ಹತ್ರ ಚಾಲೆಂಜ್ ಹಾಕಿಕೊಂಡು ಆಮೇಲೆ ಒಂದು ವರ್ಷ ಪ್ರ್ಯಾಕ್ಟೀಸ್ ಮಾಡಿ ಹಾಡು ಹೇಳಲೇಬೇಕಂತ ಆಮೇಲೆ ಮುಂದಿನ ವರ್ಷದ ನಮ್ಮ ಕಾರ್ಯಕ್ರಮದಲ್ಲಿ ಅದೇ ಸ್ಟೇಜ್ ಮೇಲೆ ಹೋಗಿ ಹಾಡಿದೆ ಅದೇ ನನಗೆ ಆಸಕ್ತಿ ಬೆಳೀಲಿಕ್ಕೆ ಕಾರಣ ಆಯಿತು ನಾನು ಚೆನ್ನಾಗಿ ಹಾಡಿದೆನಂತೆಲ್ಲ ಚಪ್ಪಾಳೆ ತಟ್ಟಿದರು ಅದರಿಂದ ತುಂಬ ಆಸಕ್ತಿ ಆಯಿತು ಆಮೇಲೆ ತುಂಬ ಕಾರ್ಯಕ್ರಮದಲ್ಲಿ ಹಾಡು ಹೇಳಿದೆ